ನಾನು ಭೇಟಿ ನೀಡಿದ ಸ್ಥಳಗಳಲಿ ಅತ್ಯಂತ ಆಸಕ್ತಿಕರವಾದದ್ದು ಮುರುಡೇಶ್ವರ ಮುರುಡೇಶ್ವರವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬರುತ್ತದೆ ಮತ್ತು ಇದು ಬಹಳಷ್ಟು ವಿಶಿಷ್ಟವಾದಂತಹ ಜಾಗ ಸಮುದ್ರ ದಂಡೆಯ ಮೇಲಿರುವ ಆ ದೊಡ್ಡ ಶಿವನ ಮೂರ್ತಿ ಬಹಳಷ್ಟು ಆಕರ್ಷಣೀಯವಾಗಿದೆ ಮತ್ತು ಅಲ್ಲಿ ಮನಃಶಾಂತಿ ನೆಮ್ಮದಿ ಎಲ್ಲವೂ ಸಿಗುತ್ತದೆ ದೇವಸ್ಥಾನಕ್ಕೆ ಹೋಗೋದೇ ಒಂದು ಅಚ್ಚರಿ ಅಲ್ಲಿ ದೇವಸ್ಥಾನದ ದರ್ಶನ ಮಾಡಿ ಮತ್ತು ನಾವು ಬೀಚ್ನಲ್ಲಿ ಆಟವಾಡಲು ಹೋದಾಗ ಬಹಳಷ್ಟು ನೆಮ್ಮದಿ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ಮತ್ತು ಅಲ್ಲಿ ನಮಗೆ ಬಹಳಷ್ಟು ಖರೀದಿಸಲು ಅಂಗಡಿಗಳು ಇರುವೆ ಆ ಅಂಗಡಿಗಳು ಬಹಳಷ್ಟು ವೆರೈಟಿ ಪ್ರೋಡಕ್ಟ್ಗಳನ್ನು ಹೊಂದಿರುತ್ತದೆ